ನಮ್ಮ ತುಮಕೂರು ಜಿಲ್ಲೆಯಲ್ಲು ಕೂಡಾ ಒಂದು ಮಾ ರೈತರುಗಳಿಗೆ ಅವರು ಬೆಳ್ದಿರೋ ಬೆಳೆಯ ಮಾರೋಕ್ಕೆ ಅಂತಲೇ ಒಂದು ಜಾಗವನ್ನು ವ್ಯವಸ್ಥೆ ಮಾಡ್ಕೊಟ್ಟಾರೆ ಇದೂ ಮಾರ್ಕೆಟೇ ಅಂತ ಕರಿತೀವಿ ನಾವು ನಮ್ಮ ಇದು ತುಮಕೂರು ಮತ್ತು ಶಿರಾ ಹೋಗ್ತಾ ಒಂದು ಐವೇ ಪಕ್ಕದಲ್ಲಿ ಸಿಗುತ್ತೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದು ಈ ಮಾರ್ಕೆಟ್ನಲ್ಲಿ ರೈತರುಗಳು ಅವ್ರು ಬೆಳ್ದಿರೋ ಬೆಳೆಗಳ್ನ ತಂದು ಇಲ್ಲಿ ಮಾರಾಟ ಮಾಡ್ಬೋದು ಆದರೆ ಆ ರೈತರುಗಳಿಗೆ ಏನು ತೊಂದರೆ ಅನ್ಭವಿಸ್ತವ್ರೆ ಅಂದರೆ ಇಲ್ಲಿ ಅವ್ರೇನು ಸವಾಲನ್ನ ಎದುರಿಸ್ತವ್ರೆ ಅಂದರೆ ಆಂ ಫಶ್ಟ್ ಇವಾಗ ಅವ್ರು ಬೆಳೆದಿರೋ ಬೆಳೆನ್ನ ಅವರು ಅಲ್ಲಿಂದ ತುಮಕೂರಿಗೆ ತರಲು ಒಂದು ಅವ್ರಿಗೆ ತೊಂದರೆ ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ ಅವ್ರಿಗೆ ತುಂಬಾನೇ ದುಡ್ಡು ಖರ್ಚಾಗುತ್ತೆ ಅದನ್ನು ತಂದು ಅವರು ಆಂ ಅಲ್ಲಿ ಇವಾಗ ಆ ರೈತರುಗಳು ನಮ್ಮ ಮಾರ್ಕ್ ಮಾರ್ಕೆಟಿಗೆ ಬಂದು ಡೈರೆಕ್ಟಾಗಿ ಮಾರೋಕ್ಕಾಗೋಲ್ಲ ಯಾಕೆಂದ್ರೆ ಅಲ್ಲಿ ಅಂಗ್ಡಿಗಳು ಅಷ್ಟೊಂದು ಜಾಸ್ತಿ ಇಲ್ಲ ಆದ್ರಿಂದ ಅವ್ರೇನು ಮಾಡಬೇಕು ಅಂದರೆ ರೈತರುಗಳು ಅಲ್ಲಿಯ ಅಂಗ್ಡಿ ಮಾಲೀಕ್ರನ್ನು ಅವರು ಸಂಪರ್ಕಿಸಿ ಮತ್ತೆ ಅಲ್ಲಿಗೆ ಅವರು ಅವ್ರನ್ನು ಬೆಳೆಯನ್ನು ಅವ್ರಿಗೆ ಕೊಟ್ಟು ಅಲ್ಲಿಂದ ಮಾ ಇವರು ಜನಗಳ್ಗೆ ಮಾರೋಕ್ಕೆ ಅವ್ಕಾಶ ಸಿಗುತ್ತೆ ಈ ರೀತಿಯ ತೊಂದ್ರೆಗಳನ್ನ ರೈತರು ತುಂಬಾನೇ ಅನ್ಭವಿಸ್ತವ್ರೆ ಅಂತೆಯೇ ಹೇಳ್ಬೇಕು ಮತ್ತೆ ಮಧ್ಯವರ್ತಿ ಒಬ್ಬೊಬ್ರು ರೈತರುಗಳು ಬ್ರೋಕರ್ಗಳ ಮೂಲಕ ಮಾರ್ತಾರೆ ಅವಾಗೇನಾಗುತ್ತೆಂದ್ರೆ ರೈತರುಗಳು ಅವ್ರು ಬೆಳ್ದಿರೋ ಬೆಳೆನ್ನ ಮತ್ತು ಜಾಸ್ತಿ ದುಡ್ಡೇ ಅವ್ರಿಗೆ ಸಿಗೋಲ್ಲ ಇವಾಗ ಒಂದು ಇವಾಗ ಹುರ್ಳಿಕಾಯಿನ್ನೇ ನೀವು ಎಕ್ಸಾಂಪಲಾಗಿ ತೊಗೊಳ್ತೀರಂದ್ರೂ ಆ ರೈತರಿಗೆ ಬರೀ ಹತ್ರುಪಾಯಿಗೆ ಅವ್ರಿಗೆ ಕೊಟ್ಟು ಕೊಂಡ್ಕೋಳ್ತಾರೆ ರೈತರತ್ರದಿಂದ ಬ್ರೋಕರ್ಗಳು ಅದನ್ನು ತಂದ್ಬಿಟ್ಟು ಆರಾಮಾಗಿ ಅವರು ಒಂದು ಮೂವತ್ರುಪಾಯಿ ಕೆ ಜಿ ನಲ್ವತ್ರುಪಾಯಿ ಕೆ ಜಿ ಗೆಲ್ಲ ಮಾರ್ಕೊಳ್ತಾರೆ ನೋಡಿ ಇವಾಗ ಬೆಳ್ದಿರೋ ಕಷ್ಟಪಟ್ಟು ನೀರಾಯಿಸಿ ಗೊಬ್ರ ಹಾಕಿ ಬೆಳ್ದಿರೋ ರೈತನಿಗೇ ಅದು ಹತ್ತರುಪಾಯ್ಗೆ ಅವ್ನಿಗೆ ಸಿಗ್ಬೇಕಾದ್ರೆ ಏನೂ ಮಾಡ್ದೆಯೇ ಆರಾಮಾಗಿ ಅಲ್ಲಿಂದ ಕೊಂಡ್ಕೊಂಬಂದು ಇಲ್ಲಿ ಮಾರೋನಿಗೆ ಮೂವತ್ರುಪಾಯಿ ಲಾಭ ಈ ರೀತಿ ಲಾಭವ ಪಡೀತಿರೋ ಬ್ರೋಕರ್ಗಳಿಂದ ರೈತರಿಗೆ ತುಂಬಾನೇ ಅವ್ರಿಗೆ ನಷ್ಟವೇ ಆಗ್ತಿದೆ ಅಂತೆಯೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಆದಷ್ಟು ರೈತರುಗಳ್ಗೆ ಸಹಾಯ ಮಾಡಬೇಕು ಯಾವುದೇ ರೀತಿ ರೈತರುಗಳಿಗೆ ತೊಂದರೆ ಆಗಬಾರ್ದು ಅದಕ್ಕೆ ಏನ್ಮಾಡ್ಬೇಕೆಂದ್ರೆ ರೈತರುಗಳು ಡೈರೆಕ್ಟಾಗಿ ಅವ್ರು ಬೆಳ್ದ ಬೆಳ್ದಿರೋ ಬೆಳೆನ ಮಾರ್ಕೆಟಿಗೆ ತಂದು ಬೆ ಮಾರೋ ಅಷ್ಟು ಮಾಡ್ಕೊಟ್ರೆ ಅದು ರೈತರಿಗೂ ಸಹಾಯ ಆಗುತ್ತೆ ಮತ್ತೆ ನಮ್ಮಂಥೋರು ನಾವು ನಾವು ಕೂಡ ಕಡಿಮೆ ದರದಲ್ಲೇ ತೊಗೊಬೋದು ಇವಾಗ ನಲ್ವತ್ರುಪಾಯಿಗೆ ತೊಗೊಳ್ದೇ ನಾವು ಆರಾಮಾಗಿ ಒಂದು ಮೂವತ್ರುಪಾಯಿಗೆ ತೊಗೊಳ್ತೀವಿ ನಮಗೂ ದು ರೇಟ್ ಕಡಿಮೆ ಆಗುತ್ತೆ ಮತ್ತು ರೈತರಿಗೂ ಅವ್ರಿಗೂ ಅವ್ರು ಬೆಳ್ದಿರೊ ಬೆಳೆಯು ಅವ್ರಿಗೆ ಒಂದು ಇನ್ನೂ ಇಪ್ಪತ್ರುಪಾಯಿ ಜಾಸ್ತಿ ಸಿಗುತ್ತೆ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ